ನಮ್ಮನೆಗೆ ಒಂದು ಹತ್ತು ಜನ ಬರ್ತಾ ಇದ್ದಾರೆ ರಾಗಿ ಮುದ್ದೆ ಮಾಡಬೇಕು ಸೊ ನಿಮ್ಮಲ್ಲಿ ನಿಮ್ಮ ನಂಬರ್ ಸಿಕ್ಕಿತು ನಮಗೆ ಅದಕ್ಕೆ ರಾಗಿ ಮುದ್ದೆ ಮಾಡ್ತೀರ ಅಂತ ಹೇಳಿ ಚೆನ್ನಾಗಿ ಮಾಡ್ತೀರ ಅಂತ ಹೇಳಿ ಕೇಳಿದೆ ಅದಕ್ಕೆ ನೀವು ರಾಗಿ ಮುದ್ದೆ ಅಂತಂದರೆ ನಮ್ಮಲ್ಲಿ ಹತ್ತು ಜನ ಬರ್ತಾರೆ ಮನೆಗೆ ನೀವು ಯಾವ ಥರದ ರಾಗಿ ಮುದ್ದೆ ಅದರ ಜೊತೆಗೆ ಏನೇನು ಮಾಡ್ತೀರ ಹೇಗೆ ಮಾಡ್ತೀರ ಅದೇ ಮೇಡಮ್ ರಾಗಿ ಮುದ್ದೆ ಅದ್ಕೆ ಜೊತೆಗೆ ಸಾಂಬಾರು ಆಮೇಲೆ ಮತ್ತದಕ್ಕೆ ರಾಗಿ ರೊಟ್ಟಿ ಆಮೇಲೆ ರಾ ಮತ್ತು ಯಾವುದು ಚಟ್ನಿ ಆ ಥರ ಎಲ್ಲ ಬರುತ್ತಾ ಏನೇನು ನಿಮ್ಮಲ್ಲಿ ಅದಕ್ಕೆ ಏನು ಮಾಡಿಕೊಡ್ತೀರಾ ಅಂತ ಹೇಳಿ ಅದು ಹಾಂ ಅದೇ ಒಂದು ಹತ್ತು ಜನಕ್ಕೆ ಬೇಕು ಹಾಂ ಹತ್ತು ಜನಕ್ಕೆ ಬೇಕು ಮೇಡಮ್ ನಮಗೆ ನಾಳೆ ಬಿಟ್ಟು ನಾಡಿದ್ದು ನೀವು ಅಲ್ಲೇ ಮಾಡಿಕೊಂಡು ಬಂದರೆ ಚೆನ್ನಾಗಿರತ್ತೆ ಮತ್ತು ಇಲ್ಲೇ ಅದು ಇಲ್ಲಿ ಬಂದು ಮಾಡಿದರೂ ಛಲೋನೇ ಆಗತ್ತೆ ಯಾಕೆಂದರೆ ಇಲ್ಲೇ ಬಂದಿರ್ತಾರೆ ಬಿಸಿ ಬಿಸಿ ಇರತ್ತೆ ಆಗಿಂದಾಗ್ಗೆ ಮಾಡಿಕೊಟ್ಟರೆ ಚೆನ್ನಾಗಿರುತ್ತೆ ಮತ್ತು ನೀವು ಅಲ್ಲೇ ಬರುವುದಾದ್ರು ಟೈಮಿಂಗ್ ನಿಮಗೆ ಬೇಕಲ್ವಾ ನೀವು ಎಷ್ಟು ಗಂಟೆಗೆ ತಂದುಕೊಡ್ತೀರಾ

ಹಾಂ ಹಾಂ ಹಾಂ

ಹಾಂ ಒಂದು ಪ್ಲೇಟಿಗೆ ನೂರು ಆಗತ್ತಾ ಆಗತ್ತೆ ಮೇಡಮ್ ಒಂದು ಒಂದು ನೂರು ರೂಪಾಯಿ ಹೇಳಿ ಮೇಡಮ್ ಮತ್ತೆ ಮತ್ತು ಮತ್ತೆ ಅದಕ್ಕೊಂದು ಏನಾರೂ ಸಿಹಿ ಹಲ್ವಾ ಅಂದರೆ ಒಂದು ಸ್ವೀಟ್ ಐಟಮ್ ಅಥವಾ ಮತ್ತು ಅನ್ನ ಅದು ಏನು ಕೊಡುವುದಿಲ್ವಾ ಮೇಡಮ್ ಹಾಂ ಅನ್ನ ಬೇಕು ಹಾಂ ಹಾಂ ಅದೆ ರಾಗೀ ಮುದ್ದೇನೂ ಬೇಕು ರಾಗಿ ರೊಟ್ಟಿನೂ ಬೇಕು ಅನ್ನಾನೂ ಬೇಕು ನೀವು ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡರೆ ಚೆನ್ನಾಗಿರ ಛಲೋ ಇರುತ್ತೆ ನೂರ ಐವತ್ತು ರೂಪಾಯಿ ಭಾಳ ಆಯಿತು ಮೇಡಮ್ ಒಂದು ನೂರ ನಲವತ್ತು ರೂಪಾಯಿ ತಗೊಳ್ಳಿ ಅಲ್ವಾ ಒಂದು ಹತ್ತು ಜನಕ್ಕೆ

ಓಕೆ ಅದಕ್ಕೆ ಆ ರಾಗಿ ರೋ ಆ ರಾಗಿ ರೊಟ್ಟಿಗೆ ಪಲ್ಯ ಅದು ಏನು ಕೊಡ್ತೀರ ಮೇಡಮ್ ಯಾವ ಥರ ಪಲ್ಯ ಹಾಕ್ತೀರ ಹಾಂ ಈ ಮುದ್ದೆಗೆ ಸಾರು ಯಾವ ಥರ ಸಾಂಬಾರು ಹಾಕ್ತೀರ ಸಾಂಬಾರು ಅಂದರು ಸೊಪ್ಪು ಸಾರೆನ ಹಾಂ ಸೊಪ್ಪು ಸಾರಲ್ವ ಆಮೇಲೆ ಅಂದರೆ ನೀವು ಫಸ್ಟ್ ಆಗಿ ಕೊಡುದು ಯಾವುದು ಅಂದರೆ ನಮಗೆ ಯಾವುದು ಬೇಕೋ ಅದು ಸಾರು ಸಾಂಬಾರು ಮಾಡಿಕೊಡ್ತೀರಲ್ವಾ ಸೊಪ್ಪು ಸಾರಾದರೆ ಸೊಪ್ಪು ಹಾಂ ಹಾಂ ಹಾಂ ಸೊಪ್ಪು ಸಾರು ಅದು ಮುದ್ದೆಗೆ ಚೆನ್ನಾಗಾಗತ್ತಲ್ವಾ ಟೇಸ್ಟ್ ಚೆನ್ನಾಗಿ ಬರುತ್ತಾ

ಮತ್ತೆ ಇದು ಬಿಟ್ಟು ಅಂದರೆ ಬೇರೆ ಯಾವುದಾದರೂ ಈ ರಾಗಿಯಿಂದ ಮಾಡೋವಂಥ ಮತ್ತೆ ಬೇರೆ ಏನಾದರೂ ಮಾಡ್ತೀರಾ ಹಾಂ ಹಾಂ ಅದೇ ಸಿಹಿಯನ್ನು ಅದನ್ನೇ ತೊ ಮಾಡಿದರೆ ಚೆನ್ನಾಗಿರುತ್ತೆ ರಾಗಿ ಹಲ್ವಾನೆ ಅದೇ ಎಲ್ಲ ಕೂಡಿ ಅದು ನೀವು ಹೇಳಿದಿರ ನೂರ ನಲವತ್ತು ನೂರ ಐವತ್ತಲ್ವಾ